ನನಗೆ ತ್ರೋಬಾಲ್ ಅಂದರೆ ತುಂಬ ಇಷ್ಟ ಏನಕ್ಕೆ ಅಂತಂದರೆ ನಾವು ಫ್ರೆಂಡ್ಸ್ಗಳ್ ಜೊತೆ ಆಡ್ತೀವಿ ಸ್ನೇಹಿತ್ರ ಜೊತೆ ಆಡ್ತೀವಿ ಅದು ನಾವು ಎಲ್ಲಿ ಆಡ್ತೀವಿ ಅಂತಂದರೆ ಒಂದು ನಿರ್ದಿಷ್ಟ ಆಗಿರುವಂಥ ಸ್ಥಳ ಇರುತ್ತೆ ಅದು ಬಾಲ್ ಆಡೊದಕ್ಕೆ ಅಂತನೆ ನಾವದು ಗ್ರೌಂಡ್ ಅಂತ ಕರಿತಾರೆ ಆ ಗ್ರೌಂಡೊಳಗೆ ನಾವು ಹೋಗ್ಬಿಟ್ಟು ಸ್ನೇಹಿತರೊಂದಿಗೆ ಆ ತ್ರೋಬಾಲ್ ಆಟನಾ ಆಡ್ತೀವಿ ಏನಕ್ಕೆ ಅಂತಂದರೆ ಅದು ತ್ರೋಬಾಲ್ ಆಟ ಆಡೋದರಿಂದ ನಾವು ನಮ್ಮ ಶಾಲೆಗಳಲ್ಲೂ ಆಡ್ಬೋದು ನಮ್ಮ ಕಾಲೇಜ್ಗಳಲ್ಲೂ ಆಡ್ಬೋದು ಮತ್ತು ಅದನ್ನೇ ಸ್ಪರ್ಧೆ ಅಂತ ತಿಳ್ಕೊಂಡು ಬೇರೆಯವ್ರ ಜೊತೆಗೂ ಕೂಡ ನಾವು ಆಡ್ಬೋದಾಗಿರುತ್ತೆ ಆ ತ್ರೋಬಾಲ್ ಆಟ ತುಂಬ ಚೆನ್ನಾಗಿರುತ್ತೆ ಏನಕ್ಕೆ ಅಂತಂದರೆ ಅದರಲ್ಲಿ ಒಂಬತ್ತು ಜನ ಪ್ಲೇಯರ್ಸ್ ಇರ್ತಾರೆ ಮೂರು ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ ನಮ್ಗೆ ಯಾರಿಗಾದ್ರು ಏನಾದರೂ ಏಟಾಯಿತು ಅಂತಂತ ಮೂರು ಜನ್ದಲ್ಲಿ ಯಾರನ್ನಾದ್ರೂ ಒಬ್ಬರ್ನ ಕರ್ಕೊಂಬೋದಾಗಿರುತ್ತೆ ಅದರಿಂದ ನಂಗೆ ತ್ರೋಬಾಲ್ ಆಟ ಅಂದರೆ ತುಂಬ ಇಷ್ಟ ಆ ಸ್ಪರ್ಧೆಲಿ ನಾನು ತುಂಬ ಸಲ ವಿಜೇತೆ ಕೂಡ ಆಗಿದ್ದೀನಿ ಏನಕ್ಕೆ ಅಂತಂದರೆ ನನ್ನದೇ ಒಂದು ಗ್ರೂಪ್ನ ಒಂದು ಗುಂಪನ್ನ ಮಾಡಿಕೊಂಡು ಆ ಗುಂಪು ಜೊತೆಗೆ ನಾನು ಬೇರೆ ಅವ್ರ ಜೊತೆಗೂ ಬೇರೆಯವರೊಂದಿಗೆ ಆಟನ ಆಡಿ ವಿಜೇತೆ ಆಗಿರೋದರಿಂದ ನನ್ಗೆ ತುಂಬ ಅವಾಟ ಇಷ್ಟ ಆಗಿರುತ್ತೆ